ಹಾಂ ಗುಡ್ ಆಫ್ಟರ್ನೂನ್ ಹೇಳಮ್ಮ ಹಾಂ ಹೋಕೆ ಹೋಕೆ ಗೊತಾಯ್ತು ಹೇಳಮ್ಮ ಹಾಂ ಹಾಂ ಹೌದಾ ಹಾಂ ಓಕೆ ಓಕೆ ಹಾಂ ಹಾಂ ಹಾಂ ಹಾಂ ಹಾಂ ಇದು ಫೀಮೇಲ್ ಡಾಮಿನೇನ್ಸ್ ಬಗ್ಗೆ ಹೇಳ್ತಿದ್ದೆ ನಿನ್ನೆ ಹಾಂ ಹಾಂ ಏನು ಏನು ಡೌಟ್ಸ್ ಅಮ್ಮ ಅದರಲ್ಲಿ

ಇಲ್ಲಿಲ್ಲ ಅಲ್ಲೆಲ್ಲ ಆ ಥರ ಎಲ್ಲ ಸೊ ಅಲ್ಲೆಲ್ಲ ಫೀಮೇಲ್ ಡಾಮಿನೆಂಟ್ ಅಲ್ಲೆಲ್ಲ ಅಲ್ಲೆಲ್ಲ ಏನು ಮಹಿಳೆಯರೇ ಕುಟುಂಬದ ಏನು ಪ್ರಧಾನವಾಗಿರ್ತಾರೆ ಅಲ್ಲೆಲ್ಲ ಸೊ ಇಲ್ಲಿ ಮಹಿಳೆಯರು ಯಾವ ರೀತಿ ಹೇಳ್ತಾರೊ ಅದೇ ರೀತಿ ನಡೆಯುತ್ತೆ ಆ ಕುಟುಂಬದಲೆಲ್ಲಾ ಸೊ ಮಹಿಳೆಯರೆ ಎಲ್ಲಾ ಆ ಕುಟುಂಬದ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ ಸೊ ಈ ರೀತಿ ಫೀಮೇಲ್ ಅಂತಂದರೆ ಮಹಿಳಾ ಪ್ರಧಾನ ಕುಟುಂಬ ಅಂದರೆ ಈ ರೀತಿ ಎಲ್ಲ ಅಲ್ಲಿ ಹಿರಿಯರೆಲ್ಲ ಮಹಿಳೆಯರೇ ಆಗಿರ್ತವೆ ಆ ಮನೆಯಲ್ಲಿ ಹಾಂ ದುಡಿತಾರೆ ಅಲ್ಲೆಲ್ಲ ಕಾಫಿ ಇದು ಟೀ ಪ್ಲಾಂಟೆಲ್ಲ ಇರ್ತವಲ್ಲ ಅಲ್ಲೆಲ್ಲ ಅಲ್ಲಿ ಹೊರ್ಗಡೆಯಲ್ಲ ದುಡಿತಾರೆ ಹೆಣ್ಮಕ್ಳು ಅಲ್ಲೆಲ್ಲ ಮಾಡ್ತಾರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಆಮೇಲೆ ಒರ್ಗಡೆ ಹೋಗಿ ದುಡಿತಾರೆ ಅವರು ಗಂಡುಮಕ್ಳು ಏನು ಮಾಡ್ತಾರೋ ಗೊತ್ತಿಲಮ್ಮ ಅಲ್ಲಿ ಅವ್ರು ದುಡಿತಿರ್ಬೌದು ಹೊರ್ಗಡೆ ದುಡಿತಿರ್ತಾರೆ ಬಟ್ ಅಲ್ಲಿ ಮಹಿಳಾ ಪ್ರಧಾನ ಕುಟುಂಬ ಅದು ಹೇಳಮ್ಮ ಏನು

ಕೆಲಸ ಎಲ್ಲ ಕಡಿಮೆ ಮಾಡಿ ಹೇಳು ಹೇಳಮ್ಮ ಹ್ಞೂ ಆಯ್ತು ಆಯ್ತು ಆಯಿತಾ ಹೌದಾ ಹಾಂ ಹಂ ಸರಿ ಸರಿ ಬಾಮ್ಮ ಹಾಂ ಇದೆ ಇದೆ ಬರವ್ವ ಕ್ಲಾಸ್ ಇರತ್ತೆ ಬರವ್ವ ಫ್ರೀ ಇರ್ತಿನಿ ಸರಿ ಸರಿ ಬಾರಮ್ಮ ಆಫೀಸ್ ರೂಮಲ್ಲಿ ಇರ್ತಿನಿ ಆವಾಗ ಬಂದು ಕಾನ್ಟೆಕ್ಟ್ ಮಾಡು ಸರಿ ಓಕೆ ಓಕೆ ಹ್ಞೂ